ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮ್ ಅವರು ಮಿಸೈಲ್ ಮ್ಯಾನ್ ಆಫ್ ಇಂಡಿಯ ಮತ್ತು ಅವರು ಅವ್ರು ರಾಷ್ಟಪತಿ ಆಗಿ ಅವರು ಸೇವೆ ಸಲ್ಲಿಸಿದಾರೆ ಅವರು ಹದಿನೈದು ಅಕ್ಟೋಬರ್ ಸಾವಿರದ ಒಂಬೈನೂರ ಮೂವತ್ತೊಂದರಂದು ಅವರು ಜನಿಸಿದರು ಅವರು ರಾಮೇಶ್ವರಮ್ನಲ್ಲಿ ಅವರು ಜನಿಸಿದರು ಅವರ ಅವರು ತುಂಬ ಬುದ್ದಿವಂತರಾಗಿದ್ರು ಕೂಡ ಮತ್ತು ಅವರಿಗೆ ವಿಜ್ಞಾನದಲ್ಲಿ ತುಂಬ ಆಸಕ್ತಿ ಇತ್ತು ಅವರು ಇಸ್ರೊ ಮತ್ತು ಡಿ ಆರ್ ಡಿ ಓ ಅಲ್ಲಿ ಅವರು ಕೂಡ ಸೇವೆಯನ್ನು ಸಲ್ಲಿಸಿದಾರೆ ಮತ್ತು ಅವರಿಗೆ ವಿದ್ಯಾರ್ಥಿಗಳು ಮತ್ತು ಓದುವವರಲ್ಲಿ ಓದುವವರನ್ನ ಕಂಡರೆ ತುಂಬ ಇಷ್ಟ ಅವರಿಗೆ ಅವರು ತುಂಬ ಥರದ ವಿದ್ಯೆಗಳು ಅವರಿಗೆ ಗೊತ್ತಿತ್ತಂದೆ ಅವ್ರು ವೀಣೆ ನುಡಿಸ್ತಾ ಇದ್ರು ಮತ್ತು ಅವರು ಹೇಳುವ ಒಂದೊಂದು ಮಾತುಗಳು ತುಂಬ ಅನುಸರಿಸಬೇಕಾಗಿ ಇರುವ ಒಂದು ವಿಷಯವಾಗಿದೆ ಮತ್ತು ಅವರು ತುಂಬ ಇನ್ಸ್ಪಿರೇಷನ್ ಮ ಕೊಡ್ತಾರೆ ಮತ್ತು ಅವರು ಮೋಟಿವೇಷನ್ ಮಾಡ್ತಿದ್ರು ಅವರು ಇಪ್ಪತ್ತು ಇಪ್ಪತ್ತೇಳು ಜುಲಾಯ್ ಸಾವಿರ ಎರಡು ಸಾವಿರದ ಹದಿನೈದ್ರಲ್ಲಿ ಅವರು ತೀರಿಕೊಂಡ್ರು ಇದಿಷ್ಟೇ ಅಲ್ಲ ಅವರ ಅವರು ತುಂಬ ಜನರ ಜನರಿಗೆ ಬಾಳು ಜೀವನದಲ್ಲಿ ಜ್ಯೋತಿಯ ಅಂದರೆ ಅವರು ತುಂಬ ಜನರಿಗೆ ಲೈಫಲ್ಲಿ ಇನ್ಸ್ಪೈರ್ ಮಾಡಿದ್ದಾರೆ ಮತ್ತು ತುಂಬ ಜನರು ಅವರಿಂದ ಕಲ್ತಿದಾರೆ ಕೂಡ ಅವ್ರಂಡ ಅವರ ಕೆಳಗಡೆ ಕೆಲಸ ಕೂಡ ಮಾಡಿ ಅವ್ರ ಒಂದು ಕೈಂಡ್ನೆಸ್ಸನ್ನ ಅವರು ಎಕ್ಸ್ಪಿರಿಯೆನ್ಸ್ ಮಾಡಿದ್ದಾರೆ